ಹಾಂ ರೀ ನಾನೆ ಅಭಿಷೇಕ್ ಮಾತಾಡುದು ಹೇಳಿರಿ ಹಾಂ ಹಾಂ ಹಾಂ ರೀ ಕೇಳ್ಸಿ ಹಾಂ ರೀ ನಿಮ್ಮ ಪ್ರಾಬ್ಲಮ್ ಹುಡ್ಗುನ ಝರ ಪ್ರಾಬ್ಲಮ್ ಅದೆ ನೋಡಿ ರಿ ಅವನಿಗೆ ಸರ್ಯಾಗಿ ಝರ ಓದ್ಲಿಕೆ ಹೇಳಿ ರಿ ಅದೆ ಅದೇ ರೀ ನಾನು ಅದೆ ಹೇಳ್ಬೇಕು ಅಂದಿದ್ದೆ ನಿಮಿಗೆ ನಿಮ್ಮ ನಂಬರ್ ಇದ್ದಿದ್ದಿಲ್ಲ ನನ್ನ ಕಡೇ ಅದ್ರ ಅಸಲಕಿನೆ ನಿಮ್ಗೆ ಹೇಳಕೆ ಆಗಲಿಲ್ಲ ಭಾಳ ಭಾಳ ಚಾಲು ಮಾಡ್ತಾನೆ ರೀ ನಿಮ್ಮ ಹುಡುಗ ಓದೋದರಾಗೆಲ್ಲ ಶ್ಯಾಣೆ ಆನಾ ರೀ ಜಲ್ದಿನೆ ಹಿಡಕೋತಾನೆಲ್ಲ ಅದೆ ಅದ ನೋಡಿರಿ ಪ್ರಾಬ್ಲಮ ಪೂ ಅಂತರಲ್ಲ ಹುಡ್ಗಾಟ್ಗೆ ಮುಕ್ಳುದರಿ ಜಿನೇಬಿ ದೊಡ್ಡೋ ಆಗಿಯಾವ ಒಟ್ಟು ಏನು ಬಿಹವ್ ಮಾಡೋಂಗಿಲ್ಲ ಹಾಂ ಅವು ಅದೆ ರೀ ಟೈಮ್ ತಗನ್ಲಿ ಬೇರೆ ಹುಡ್ಗುರು ಸಂಗಡಾ ಯಾರು ಮಾತಾಡಕೋತ ಕುಂದರುತ ಅವ್ರು ಇವ್ರು ಸಂಗಡ ಕುಂದು ಮಾತಾಡ್ತಾನೆ ರೀ ಹಿಂದೆ ಕುಂದ್ರಲತ್ತನೆ ನೋಡಿ ರಿ ಫಸ್ಟಿಗೆ ಮುಂದು ಕುಂದಿರ್ತೀನಿ ಹಿಂದೆ ಕುಂದ್ರಲತನ ಅದ್ರ ಸಲ್ವಾಕಿನೆ ಕಮ್ಮಿ ಆಗ್ಯಾವೆ ನೋಡಿರಿ ಮಾರ್ಕ್ಸ್ ಅವನ್ದು ಈಗ ನಮ್ಮ ಟೀಚಿಂಗ್ ನೀವು ನೀವು ಯಾವ ಸ್ಟುಡೆಂಟಿಗೆ ಕರ್ಸಿ ಕೇಳ್ತಿರಾ ಬಿ ಕೇಳಿರಿ ನಮ್ಗೆ ನಮ್ಗೆ ಟೀಚಿಂಗ್ಕ್ಕಿಂತ ಯಾರದ್ದಾರ ಬೇರೆ ತರಗತಿಗೆ ಹೋಗಿ ಬಂದರು ನಾನು ನಿಮ್ಗೆ ರೊಕ್ಕ ವಾಪಸ್ಸು ಕೊಡ್ತಿನಿ ಬೇಕಿರೆ ಹಾಂ ಹಾಂಗೆ ಅಲ್ಲ ರೀ ನಮ್ಮ ನಮಕ್ಕ ಈಗ ನಾವೇನು ಹೇ ಈಗ ಕೇಳಿ ಕೇಳಿ ರಿ ಈಗ ನಾವೇ ನೋಡಷ್ಟು ನೋಡ್ಬೋದು ರೀ ನಾನು ಸ್ಟು ನಾ ಟೀಚರ್ ಇದ್ದೀನಿ ರೀ ಈಗ ನಾವೂ ನೋಡಿರಿಲ್ಲಿ ನೀವು ಸರ್ಕಾರ ಹ್ಯಾಂಗೆ ಅದ ಅಂತ ಕತೆ ಈಗ ಸ್ಟೂಡೆಂಟ್ ಮ್ಯಾಗೆ ಅದು ಏನು ದಮ್ಕಿ ಅದ ಹಾಕಪ್ಪ ಜಗ್ಗಿ ಮಾತಾಡೋಂಗಿಲ್ಲ ಹಂಗೆ ಅಂತ ಎಲ್ಲ ಸಹಾಯ ತಂದಿದೆ ರೀ ಈಗ ಏನರ ನಾನು ನಿಮ್ಮ ಹುಡ್ಗುಗೆ ಜರಾನ ಸಮ್ಜಾಯ್ಸ್ಲಿಕೆ ಹೋದೆ ಅಂದರೆ ಬೀ ಅವ ನಿಮ್ಗೆ ಬಂದು ಕಂಪ್ಲೇಟ್ ಕೊಟ್ಟರು ನನ್ನ ಬಗ್ಗಿ ಅಂತಂದ್ರೆ ನಮ್ಮದು ಇಮೇಜ್ ಕರಾಬ್ ಆಗ್ತದೆ ರೀ ನಾ ಎಲ್ಲ ಛಲೋ ಮಾಡದಿನಿ ಅದೆ ಅದೆ ಕರೆಕ್ಟ್ ಅದೋದೋದ ಬಿಡಿರಿ ಒಂದು ಕೆಲಸ ಮಾಡಿರಿ ಇವತ್ತಿನ ನೋಡೋದ ನಾನು ನೋಡ್ಕತಿವಿ ಅದಿಕೇನು ದೊಡ್ಡದಿಲ್ಲಾ ನೀವು ಡೈರೆಕ್ಟ್ ನೀವುನು ಪೇರೆಂಟ್ಸ್ ಗದ್ದಲ ಬಿ ಝರ ನಿಮ್ದು ಬೀ ಒಟ್ಟರ ಜಿನ್ ಅದೆ ರೀ ಬೇರೆ ಪೂರ್ತಿಕ ಪೂರ್ತಿ ಕಾಲೇಜ್ ಮ್ಯಾಗೆ ಹಾಕ್ತೀರ ಪೂರ್ತಿ ಶಾಲೆಮೆ ಹಾಕ್ತೀರ ಅದು ಅದು ರಾಂಗ್ ಆಗ್ತಾದದು ಪೇರೆಂಟ್ಸ್ಗುಳಿಗೆ ಅದು ಇದು ಮಿಸ್ಟೇಕ್ ಅದು ನಿಮ್ದು ಒಬ್ಬರದ್ದೆ ಅಂತಲ್ಲ ಯಾರು ಮಂದಿ ಪೇರೆಂಟ್ಸ್ಗಳೆ ಬೀ ಮಾತಾಡಿ ಇರ್ತೀನಿ ನಮ್ಮ ಮಗು ಬರೋಬ್ಬರ ಮಾರ್ಕ್ಸ್ ತೆಗಿಯಾನ ಒಟ್ಟಾನ ಕಡಿಮೆ ಮಾರ್ಕ್ಸ್ ತೆಗಿಲತ್ತಾನ ಯಾಕೋ ಕಡಿಮೆ ಓದ್ಲಸತ್ತೀರಿ ಹ್ಯಾಂಗೆ ಹಿಂಗೆ ಅಂತ ನಮಗೆ ಬೈತಾರೆ ಅವ್ರು ಉಲ್ಟ ಒಂದು ದಿನ ಬಿ ಮಕ್ಳಿಗೆ ಬೈಯಂಗಿಲ್ಲ ಅವರು ಯಾಕೆಂದ್ರೆ ಮಕ್ಳು ಲಾಟಿಕಿ ಲಾಟಿಕಿ ಮಾಡಕೋತ ಬಿಡ್ತಾರೆ ರೀ ನಾವೆಲ್ಲ ಕರೆಕ್ಟ್ ನೋಡ್ಕೊತೇವೆ ರೀ ನಾ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾವು ನಮ್ಮ ಫುಲ್ ಎಫರ್ಟ್ ಹಾಕ್ತೇವೆ ನೀವ್ನೂ ನಿಮ್ಮ ಫುಲ್ ಎಫರ್ಟ್ ಹಾಕಿ ರೀ ಯಾರು ನೋಡ್ರಿ ನಿಮ್ಮ ಮನಿಗೆ ಬರೋದು ಏನು ಆಟಾಡಕ್ಕೋನೊ ಏನುಮಾಡತ್ತಾನೋ ಝರ ನೋಡ್ರಿ ಅವ್ನಿಗೆ ಹಾಂ ಝರ ಗೊತ್ತು ರೀ ಗೊತ್ತು ರೀ ನೀವುನು ನಾ ಅಲ್ಲ ರೀ ಯಾವುದೋ ಒಂದು ಪ್ರಾಬ್ಲಮ ಮನೆಯಾಗ ಪಪ್ಪ ಮಮ್ಮಿ ಏನರ ವರ್ಕಿಂಗ್ ಇದ್ದೋರು ಅಂತ ಅಂದ್ರೆ ಅದು ದೊಡ್ಡ ಪ್ರಾಬ್ಲಮ್ ಅದೇ ರೀ ಮಕ್ಕಳು ಬರೋಬರ ಓದುತಾರ ಅಂದು ನೋಡುಕೆ ಆಗೋಂಗಿಲ್ಲಅವ್ರಿಗೆ ಅವ್ರ್ದೆ ಅದು ಕೆಲಸ ಇರ್ತವೆ ಝರ ನೋಡಿ ರಿ ನೀವುನು ಝರ ಟೈಮ್ ಖಾಲಿ ಮಾಡಿಕೊಂಡು ಮಗ ಓದಲತ್ತಾನೋ ಇಲ್ಲವೋ ಝರ ನಾ ಹ್ಯಾಂಗೆ ಟೆಸ್ಟ್ ತೋಗೋತಾನೋ ನೀವ್ನು ಹಾಗೆ ಮನ್ಯಾಗೆ ಒಂದು ದಿನ ಒಂದು ಸಲಿ ಟೆಸ್ಟ್ ಸರಿ ಮಗ ಇದು ಎಂದು ಹಾಂಗೆ ಹಿಂಗೆ ಅಂದು ಕೇಳಿ ರಿ ಝರನೇ ಸರ್ ಆಮ್ಯಾಲೆ ರೀ ಝರ ಚಾಲುನೇ ಹುಡುಗ ಅದೇ ಪ್ರಾಬ್ಲಮ್ ಅದೆ ನೋಡಿರಿ ಹಾಂ ಝರ ಹುಡುಗರುದ್ದೂ ಜರಾಯಾ ಇಲ್ಲಿ ಕೇಳಿರಿ ಝರ ಬೇರೆ ಬೇರೆ ಹುಡುಗುರುದ್ದು ಹಿಂಗೆ ಅಂತಾರೆ ಸರ್ ಶ್ಯಾಣೆ ಓದೋ ಹುಡುಗ್ರು ಸಂಗಡ ಇರ್ಲಿಕ ಹೇಳಿ ರಿ ಈ ಮಾತಾಡೊ ಹುಡ್ಗುರು ಝರ ಸಂಗತ ಬಿಡು ಅಂತ ಅನ್ನಿ ರೀ ಇಷ್ಟೆ ಸಾಕು ಆಯ್ತು ಸರ್ ಓಕೆ